ನನಗೆ ತುಂಬ ವಿಷಯಗಳಲ್ಲಿ ಸಂತೋಷವಾಗುತ್ತದೆ ಅದರಲ್ಲಿ ಮೊದಲನೆಯದು ನನ್ನ ಗೆಳೆಯರೊಂದಿಗೆ ಸಮಯವನ್ನು ಕಳೆಯುವುದು ಅಥ್ವಾ ನನ್ನ ಕುಟುಂಬದೊಂದಿಗೆ ಸಮಯವನ್ನು ಕಳೆಯುವುದು ನನಗೆ ತುಂಬ ಸಂತೋಷವಾದ ವಿಷಯ ನನ್ನ ಕುಟುಂಬದೊಂದಿಗೆ ನನ್ನ ಸುಖ ದುಃಖಗಳನ್ನು ಹಂಚಿಕೊಳ್ಳುವುದು ಅಥ್ವಾ ನನ್ನ ಗೆಳೆಯರೊಂದಿಗೆ ನನ್ನ ಸುಖ ದುಃಖಗಳನ್ನು ಹಂಚಿಕೊಳ್ಳುವುದು ಕೂಡ ನನ್ಗೆ ತುಂಬ ಸಂತೋಷವಾದ ವಿಷಯವಾಗಿದೆ ಅವರೊಂದಿಗೆ ನಾನು ನನ್ನ ದುಃಖ ಸುಖ ದುಃಖಗಳನ್ನು ಹಂಚಿಕೊಳ್ಳುವುದರಿಂದ ನನ್ನ ಮನಸ್ಸಿಗೆ ಏನೋ ಒಂದು ಭಾರ ವಾ ಕಡಿಮೆ ಮಾಡಿದಂತಾಗುತ್ತದೆ ಅಷ್ಟೇ ಅಲ್ಲದೆ ನನಗೆ ತುಂಬ ಸಂತೋಷ ಕೂಡ ಆಗ್ತದೆ ಹೀಗಾಗಿ ಹಲವಾರು ಸಲ ನಾನು ನನ್ನ ಸ್ನೇಹಿತರೊಂದಿಗೆ ಸೇರಿ ನನ್ನ ದುಃಖಗಳನ್ನು ಹಂಚಿಕೊಳ್ಳುವುದರಿಂದ ನನ್ನ ಮನಸ್ಸಿಗೆ ಸಂತೋಷವಾಗುತ್ತದೆ ಇನ್ನೊಂದು ವಿಷ್ಯ ಏನೆಂದರೆ ನಾನು ನನ್ನ ಪ್ರಯಾ ಪ್ರಯಾಣ ಬೆಳೆಸೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಬೆಳೆಸೋದು ಕೂಡ ನನಗೆ ಸಂತೋಷಕರವಾದ ವಿಷಯವಾಗಿದೆ ಪ್ರಯಾಣ ಬೆಳೆಸೋದು ಹಲವಾರು ವಿಷಯಗಳನ್ನು ನಾವು ತಿಳಿದುಕೊಳ್ತೇವೆ ಆ ಊರಿನ ಸಂಸ್ಕೃತಿ ಆ ಊರಿನ ಸಂಪ್ರದಾಯ ಆಚಾರ ವಿಚಾರ ಉಡುಗೆ ತೊಡುಗೆ ಹೀಗೆ ಹಲವಾರು ವಿಷಯಗಳನ್ನ ತಿಳಿದುಕೊಳ್ಳುವುದರಿಂದ ನನಗೆ ಕೂಡ ತುಂಬ ಸಂತೋಷದ ವಿಷಯವಾಗಿದೆ ಅಷ್ಟೇ ಅಲ್ಲದೆ ಆ ಊರಿನಲ್ಲಿರುವ ಒಳ್ಳೆಯ ಒಳ್ಳೆಯ ನೈಸರ್ಗಿಕ ಸಂಪನ್ಮೂಲಗಳು ಬೆಟ್ಟ ಗುಡ್ಡಗಳು ದೇವಸ್ಥಾನಗಳು ಚರ್ಚ್ಗಳು ಮಸೀದಿಗಳು ಹೀಗೆ ಹಲವಾರು ವಿಷಯಗಳನ್ನ ತಿಳಿದ್ಕೊಳ್ತೇವೆ ಇನ್ನೂ ಪ್ರಯಾಣ ಕೂಡ ಒಂದು ವಿಷಯ ವಿಷಯವಾಗಿದೆ ಮತ್ತು ನೃತ್ಯ ಸಂಗೀತ ಹೀಗೆ ಹಲವಾರು ವಿಷಯಗಳಲ್ಲಿ ನನ್ಗೆ ಸಂತೋಷವಾಗುತ್ತದೆ